ಇಪ್ಪತ್ತೊಂದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತಾರು ಹನ್ನೊಂದು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಒಂದು ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತ ಒಂದು ಮೂರು ನವೆಂಬರ್ ಎರಡು ಸಾವಿರದ ಹನ್ನೊಂದು